ಇವತ್ತಿನ ದಿನಮಾನಗಳಲ್ಲಿ ಮನೆಗೊಂದು ಬೈಕು ಅನಿವಾರ್ಯ ಇಂತಹ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಬೈಕ್ ಚಾಲನೆ ಬೇಕೇ ಬೇಕು ಹಾಗಾಗಿ ಇಂಥ ಒಂದು ಬೈಕ್ ಚಾಲನೆ ವಿಷಯದಲ್ಲಿ ಇವತ್ತು ಬೈಕ್ ರೈಡಿಂಗ್ ಹೋದಾಗ ನಾವು ಅನುಸರಿಸ್ಲೇ ಬೇಕಾದಂತ ಕೆಲವು ವಿಧಿ ವಿಧಾನಗಳಿವೆ ಮೊದಲು ನಮಗೆ ಕಡ್ಡಾಯವಾಗಿ ಚಾಲನಾ ಪರ್ವಾನಗಿ ಪತ್ರ ಇರಲೇಬೇಕು ಅದ್ರ ಜೊತೆಗೆ ನಾವು ಓಡಿಸುವಂತಹ ಬೈಕನ್ನು ಎಫ್ ಸಿ ಹಾಗೇ ಇನ್ಸುರೆನ್ಸು ಹೊಗೆ ಮಾ ಮಾಲಿನ್ಯ ಪತ್ರ ಎಲ್ಲವನ್ನು ಕೂಡ ಕಡ್ಡಾಯವಾಗಿ ಹೊಂದಿರಲೇಬೇಕು ಇವೆಲ್ಲ ಆದ ನಂತರ ನಾವು ಬೈಕನ್ನು ಓಡಿಸ್ತಿರುವಾಗ ಅಂಕು ಡೊಂಕಾಗಿ ಕೂರದೆ ಸ್ಟ್ರೇಟಾಗಿ ಕೂತು ಚಾಲನೆಯನ್ನು ಮಾಡಬೇಕು ಅದ್ರ ಜೊತೆಗೆ ನಾವು ದೂರ ದೂರ ಪ್ರಯಾಣ ಬೈಕ್ನಲ್ಲಿ ಹೋಗ್ತಿರಬೇಕಾದ್ರೆ ನಡುಮಧ್ಯ ನಾವು ಊಟ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಾವು ಆಲೋಚನೆ ಮಾಡಿ ನಾವು ಊಟ ಮಾಡಿದ ನಂತರ ನಿದ್ರೆಗೆ ಜಾರುವಂತಹ ಆಹಾರ ಪದಾರ್ಥಗಳನ್ನು ಯಾವತ್ತಿಗೂ ನಾವು ತೆಗೆದುಕೊಳ್ಳಬಾರದು ಉದಾಹರಣೆಯಾಗಿ ರಾಗಿ ಮುದ್ದೆ ಮತ್ತು ಮೊಸರು ಕಲಿಸಿದ ಮೊಸ್ರನ್ನ ಇರ್ಬೋದು ಅಥವಾ ಊಟದಲ್ಲಿ ಮೊಸ್ರಾಗ್ಲಿ ಇಂಥವೆಲ್ಲ ತಗೋಬಾರದು ಲೈಟಾದ ಆಹಾರ ಸೇವನೆ ಮಾಡಿ ಅಲ್ಲಿಂದ ಮುಂದೆ ನಮ್ಮ ಕಾರ್ಯಕ್ಕೆ ನಾವು ಹೋಗುವಂತ ಇದಾಗ್ಬೇಕು ಈ ಎಲ್ಲ ಒಂದು ವ್ಯವಸ್ಥೆ ಚಾಲನಾ ಇದರಲ್ಲಿ ನಾವು ಅಳವಡಿಸ್ಕೊಳ್ಬೇಕು ನಾವು ಅಂಕುಡೊಂಕಾಗಿ ಕೂರೋದು ಹಾಗೇ ಕೂರೋದರಿಂದ ಬೆನ್ನು ನೋವು ಬರುವುದಂತು ಸರ್ವೇ ಸಾಮಾನ್ಯ ಹಾಗಾಗಿ ಹೆಚ್ಚಿನ ಒಂದು ಇದರಲ್ಲಿ ಬೆನ್ನುನೋವು ಕೂಡ ಬ ಕಾಣಿಸ್ಕೊಂಡಂಥ ಒಂದು ಬೆನ್ನು ಮತ್ತು ಭುಜದ ನೋವು ಕಾಣಿಸ್ಕೊಂಡಂಥ ಅನುಭವ ಕೂಡ ಇದೆ